ಲಾಕ್ಡೌನ್ದಾಗ ಮನೆಗ ಕುಂತಿ ಕುಂತಿ ಬೋರ್ ಆಗ್ಲತ್ತೈತಿ ಈಗ ಎಷ್ಟಂದು ಕೂಡ್ತಾನ ಮನುಷ್ಯ ಅದಕ್ಕೆ ನಾನು ಏನು ಮಾಡ್ದೆ ಹೀಗೆ ಯೂಟ್ಯೂಬ್ನಾಗ ಅಲ್ಲಿ ಇಲ್ಲಿ ಟಿ ವಿನಾಗೆಲ್ಲ ಹಿಂಗೆ ಶೋಗಳು ಬರ್ತಿದ್ವಲ್ಲ ಬೊಂಬಾಟ್ ಭೋಜನಗಳು ಅಂತಂತ ಹೇಳಿ ಅಂಥವೆಲ್ಲ ನೋಡ್ಲಕ್ಕ ಸ್ಟಾಟ್ ಮಾಡಿ ನೋಡಿ ನೋಡಿ ಏನಾರು ಅಡಿಗೆ ಕಲಿವಪ್ಪ ಅಂತಂದು ಹೇಳಿ ಒಂದಿನ ಏನೋ ಆಲೂಗಡ್ಡೆ ಜಾಮೂನ್ ಜಾಮೂನ್ ಎಲ್ಲ ಕಡೆ ಮಾಡಕ್ಕೆ ಬರ್ತಾವೆ ಹಿಟ್ಲಿಂದು ಅದು ಇದು ಮಾಡಾಕ ನೋಡಿದ್ದೆವು ಪೈಲೆ ಖರೆ ಈಗೇನು ಆಲೂಗಡ್ಡೆ ಜಾಮೂನ್ ಮಾಡೋದ್ ತೋರುಸದ್ರವ್ರು ಅದು ನೋಡಿ ನಂಗೊಂದು ಥರ ಅನಿಸ್ತು ಕಿ ಇದು ಭೀ ಹೆಂಗೆ ಇರ್ತದಪ್ಪ ಟೇಸ್ಟ್ ಮಾಡಬೇಕು ಜಾಮೂನು ಅಂತಂದ್ಹೇಳಿ ನೋಡ್ದೆ ನೋಡಿ ಇನ್ನು ಮಾಡೇಬೇಕು ಅಂತಂದ್ಹೇಳಿ ಒಂದಿನ ಏನು ಮಾಡ್ದೆ ಆಲೂಗಡ್ಡೆ ತರಸ್ದೆ ತರಿಸಿ ಆಲೂಗಡ್ಡೆ ಎಲ್ಲ ಕುದಿಸಿ ತೆಗ್ದೆ ಅದಕ್ಕೆ ಚಂದ ಮ್ಯಾಶ್ ಮಾಡಬೇಕು ನಾವು ಕುಟ್ದಿವೂ ಅದಕ್ಕೆ ಅಂತಂದ್ರೆ ಚಂದ ಆಗಲ್ದು ಅದು ಅದು ಏನಂತರ ಪೂರಾ ಜಿಗಿಜಿಗಿ ಆಯಿತದು ಗೋಲ್ ಉಂಡೆ ಕಟ್ಲಾಕ್ಕ ಬರಲ್ಲ ಅದಕ್ಕೆ ನಾನು ಕೈಲಿಂದೇ ಮ್ಯಾಶ್ ಮಾಡಿ ಜರಾ ಧಮ್ ಧಮ್ ಮಾಡಿ ಅದಕ್ಕೆ ಏನು ಮಾಡ್ದೆ ಗುಂಡಿ ಕಟ್ಟಿ ಉಂಡೆ ಕಟ್ಟಿ ಎಣ್ಣೆಗೆ ಕರ್ದೆವು ಒನ್ಕಡೆ ಸಕ್ರೆ ಪಾಕ ತಯಾರು ಮಾಡಿ ಅದ್ರಾಗ ಬಿಟ್ಟೆವು ಕೋ ಪೈಲೆ ಕರಿದೆವು ಎಣ್ಣೆ ಕರ್ದಿದ್ದು ತೆಗ್ದು ಆಮೇಲೆ ಸಕ್ರೆ ಪಾಕಿನಾಗ ಹಾಕಿ ತೆಗ್ದೆವು ಸೇಮ್ ಜಾಮೂನಾದಂಗೆ ಆಗ ಜಾಮೂನು ಥೋಡೆ ಅಲಗ್ ಟೇಸ್ಟ್ ಇರ್ತದೆ ಯಾಕಂದ್ರೆ ಅದು ಹಿಟ್ಲಿಂದ ಮಾಡಿಂದು ಇರ್ತದೆ ಇದು ಭೀ ಒಂಥರ ಚಂದಿತ್ತು ಎಣ್ಣೆಗೆ ಕರದಿಂಗ ಕಡೆ ಥೋಡೆ ಕ್ರಿಸ್ಪಿ ಕ್ರಿಸ್ಪಿತ್ತು ಪಾಕಿನ ಹಾಕಿ ತೆಗಿತಿದ್ದು ಜರಾ ಸೈ ಸೈ ಆಗಿತ್ತು ಕುರುಮ್ ಕುರುಮ್ ಅಂಬೊದ್ದು ಒಂಥರ ಟೇಸ್ಟಿತ್ತು ಬಟ್ ಚಂದಾಗಿತ್ತು ಜಾಮೂನ್ ಆಲೂಗಡ್ಡೆ ಜಾಮೂನು ಅಂತ ಇದಕ್ಕೆ ಬಿಟ್ಟು ಭೀ ಭಾಳ ಕಲ್ತಿದೆವು ಶಂಕರಪಾಳಿ ಅಂತ ಕಲ್ತಿದೆ ಡೋನಟ್ಸ್ ಮಾಡೋದು ಕಲ್ತಿದೆ ಶೌ ಹೆಂಗೆ ಹಾಕ್ತಾರಂತ ಕಲ್ತಿದೆ ಇವೆಲ್ಲ ಕಲ್ತಿದೆ ಮತ್ತು ಏನೇನೋ ಬರ್ತವಲ್ಲ ಚಕ್ಕುಲಿ ಅಂತ ಇವೆಲ್ಲ ಭಾಳಷ್ಟು ಕಲ್ತಿದೆ ಲಾಕ್ಡೌನ್ದಾಗ ನಾನು ಮತ್ ಇದ್ರಕಿನ್ನ ಜಾಸ್ತಿ ಹೇಳ್ಬೇಕಂದರೆ ಟಿ ವಿದಕ್ಕಿನ್ನ ಜಾಸ್ತಿ ಮೊಬೈಲ್ದಾಗ ನೋಡಿ ಕಲ್ತಿದೆ ಯಾಕಂದ್ರೆ ಮೊಬೈಲ್ದಾಗ ಯಾರ್ರಕ್ಕಿದು ಅಡಿಗೆ ಅದ ಅಂತಿಕ್ಕೆದು ಹುಡುಕಿ ನಾವು ತೆಗಿತೇವಲ್ಲ ಅದಕ್ಕೆ ಯೂಟ್ಯೂಬ್ನಾಗ ಹಾಕೋದು ಹುಡುಕೋದು ಹುಡುಕಿ ಹುಡುಕಿ ತೆಗೆದು ನೋಡಿ ನೋಡಿ ಎಲ್ಲೆಲ್ಲ ಕಲ್ತಿದೆ ಚಿತ್ರಾನ್ನ ಮಾಡೋದು ಜೀರಾ ರೈಸ್ ಮಾಡೋದು ರಾಯ್ತಾ ಹೆಂಗೆ ಮಾಡ್ತಾರೆ ರಾಜ್ಮಾ ಚಾವಲ್ ಹೆಂಗೆ ಮಾಡ್ತಾರೆ ಪರೋಟ ಮಾಡೋದು ಕಲ್ತಿದೆ ಮತ್ತು ಹೋಳ್ಗೆ ಮಾಡೋದು ಕಲ್ತಿದೆ ಬರ್ತಿದ್ದಿಲ್ಲ ನನಗೆ ಪೈಲೆ ಕಾಯಿ ಹೋಳ್ಗೆ ಮಾಡಕ್ಕೆ ಟಿ ವಿದಾಗ ನೋಡೇ ಕಲ್ತಿದ್ದದು ಯೂಟ್ಯೂಬ್ ನೋಡಿ ನೋಡೇ ಕಲ್ತಿದ್ದದು ಅದಕ್ಕೆ ಸರ್ಚ್ ಹಾಕಿ ಹಾಕಿ